ನಮಸ್ತೆ ಮೇಡಮ್ ಮೇಡಮ್ ನಾವು ಹಿರಿಯೂರಿಂದ ಬಂದಿದ್ದೀವಿ ನಮ್ಮ ನಮ್ಮ ನಮ್ಮ ಮಗ ಎಸ್ ಎಲ್ ಸಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣನಾಗಿದ್ದಾನೆ ನಿಮ್ಮ ಕಾಲೇಜಿಗೆ ನಾವು ದಾಖಲಾತಿ ಮಾಡೋಕ್ಕೆ ಬಂದಿದ್ದೀವಿ ಮೇಡಮ್ ಹಾಂ ನಿಮ್ಮ ಕಾಲೇಜ್ ಬಗ್ಗೆ ಹಾಂ ಮೇಡಮ್ ಹೇಳಿ

ಹಾಂ ಮೇಡಮ್

ಹಾಂ ಮೇಡಮ್ ಹಾಂ ಹೌದು ಮೇಡಮ್ ನಾನು ಇದರ ಬಗ್ಗೆ ಕೆಳಪಟ್ಟೆ ಮೇಡಮ್ ಹೌದು ಮೇಡಮ್ ಅದೆಲ್ಲ ನೋಡಿ ಹಾಗೆ ನಮಗೆ ಗೊತ್ತಿರೋರು ಸ್ವಲ್ಪ ಎಲ್ಲ ಹೇಳಿದರು ಇಂಥ ಈ ಥರ ಕಾಲೇಜು ಇಲ್ಲಿ ತುಂಬ ಚೆನ್ನಾಗಿದೆ ಒಳ್ಳೆಯ ಒಳ್ಳೆಯ ಮೌಲ್ಯಮಾಪನ ಎಲ್ಲ ಬಂದಿದೆ ಒಳ್ಳೆಯ ಇದು ಅಂತ ಹೇಳಿದ್ದಾರೆ ಮೇಡಮ್ ಹಾಗಾಗಿ ನನ್ನ ಮಗನ್ನೂ ಇಲ್ಲಿ ದಾಖಲಾತಿ ಮಾಡಬೇಕಂತ ಬಂದಿದ್ದೀನಿ ಮೇಡಮ್ ಇಲ್ಲಿ ಸೌಲಭ್ಯ ಎಲ್ಲ ಚೆನ್ನಾಗಿದೆಯಾ ಅಲ್ಲಿ ಮಕ್ಕಳು ಎಲ್ಲ ಹೊಂದಾಣ್ಕೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾರಾ ಮೇಡಮ್ ಇಲ್ಲಿ ಸೇರ್ಸಿದ್ರಾ ನಮ್ಮ ಹಾಂ ಹೇಗಿದ್ದಾರೆ ಮಕ್ಕಳು ಎಲ್ಲ ಓದೋ ವಿಷಯದಲ್ಲಿ

ಹಾಂ ಮೇಡಮ್ ಹಾಂ ಹಾಂ ಹಾಂ ಮೇಡಮ್ ಹಾಂ ಅದು ಆಂ ಅದಕ್ಕೆ ಮೇಡಮ್ ನಮಗೆ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಾಗಿತ್ತು ನಮ್ಮ ಮಗ ಈವಾಗ ಎಸ್ ಎಲ್ ಸಿ ಹತ್ತನೇ ತರಗತಿ ಎಲ್ಲ ಮುಗಿಸಿ ಬಂದ ಈವಾಗ ಮತ್ತೆ ಕಾಲೇಜ್ ಆಲ್ವಾ ಮಕ್ಕಳೆಲ್ಲ ಇಲ್ಲಿ ಹೇಗೆ ಅವನ್ನ ಇದು ಅವನ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ಕೊತಾರೆ ಇವನು ಹೇಗೆ ಇರ್ತಾನೆ ಅಂತ ಸ್ವಲ್ಪ ನಮಗೆ ಭಯ ಇದೆ ಮೇಡಮ್ ಇಷ್ಟು ದಿನ ಮನೇಲಿ ಇದ್ದನಲ್ವ ಕನ್ನಡ ಮಾಧ್ಯಮದಲ್ಲಿ ಓದಿದ್ದ ಮೇಡಮ್ ಅದು ಅದಕ್ಕೋಸ್ಕರ ಆಂ ನಾವು ಏ ಆಂ

ಆಂ ಆಂ ಮೇಡಮ್ ನಾ ವಿ ವಿಜ್ಞಾನ ಕೊಡ್ಸ್ಬೇಕು ಇಲ್ಲ ಮೇಡಮ್ ನಾವು ವಾಣಿಜ್ಯ ಶಾಸ್ತ್ರಕ್ಕೆ ಸೇರಿಸಬೇಕಂತ ಅಂದ್ಕೊಂಡ್ವಿ ನನ್ನ ಮಗ ವಿಜ್ಞಾನ ಶಾ ವಿಜ್ಞಾನದಲ್ಲಿ ನಾನು ಓದ್ತೀನಿ ಅಂತ ಹೇಳ್ತಿದ್ದಾನೆ ಮೇಡಮ್ ಅವನಿಗೆ ಅದರಲ್ಲಿ ತುಂಬ ಆಸಕ್ತಿ ಇದೆಯಂತೆ ಹಾಗಾಗಿ ನನಗೆ ಅಲ್ಲಿ ಎಷ್ಟೇ ಕಷ್ಟ ಆದ್ರು ನಾನು ಅದನ್ನು ವಿಜ್ಞಾನನೇ ನಾನು ಓತ್ತಾ ಇದಿ ಓದ್ತೀನಿ ಅಂತ ಅವನು ಅದರ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಿದ್ದಾನೆ ಮೇಡಮ್ ಹಾಗಾಗಿ ನಾವು ಅದಕ್ಕೆ ಸೇ ದಾಖಲಾತಿ ಮಾಡಬೇಕಂತ ಅಂದ್ಕೊಂಡಿದಿವಿ ಮೇಡಮ್ ಆಂ ಹೌದು ಹಾಂ ಮಕ್ಕಳಿಗೆ ಊಟ ವಸತಿಯಲ್ಲಿ ಏನು ತೊಂದರೆ ಆಗಲ್ವ ಮೇಡಮ್ ಎಲ್ಲ ಒಂದು

ಸ್ವಚ್ಚತೆ ಎಲ್ಲ ಇರಬೇಕಂತ ನಾವು ಸ್ವಲ್ಪ ನೋಡ್ಬೌದಾ ಮೇಡಮ್ ಇದೆಲ್ಲ ವ್ಯವಸ್ಥೆ ಸ್ವಲ್ಪ ನೋಡ್ಬೌದಾ ಮೇಡಮ್ ಹಾಂ ಹಾಂ ಹಾಂ ಹಾಂ ಮೇಡಮ್ ಅದಕ್ಕೋಸ್ಕರ ನನ್ನ ಮಗ ಇಲ್ಲೇ ನನ್ನ ಅವರು ಸ್ವಲ್ಪ ಸಹಪಾಠಿಗಳೆಲ್ಲ ಇಲ್ಲೇ ಬಂದಿದ್ದಾರಂತೆ ದಾಖಲಾತಿ ಆಗಿದ್ದಾರಂತೆ ಆವಾಗೆ ಅದಕ್ಕೋಸ್ಕರ ನನ್ನ ಮಗ ಅವ್ ನನ್ನ ಸ್ನೇಹಿತರೆಲ್ಲ ಅಲ್ಲೇ ಇರೋದ್ರಿಂದ ನಾನು ಅದೇ ಕಾಲೇಜಲ್ಲಿ ದಾಖಲಾತಿ ಆಗ್ತೀನಿ ಅಲ್ಲೇ ನಾನು ಓದ್ತೀನಿ ಅಂತ ಅವನು ತುಂಬ ಆಸಕ್ತಿ ತೋರಿಸ್ತಿದ್ದಾನೆ ಮೇಡಮ್ ಹಾಗಾಗಿ ನಾವಿಲ್ಲಿಗೆ ಬರಕಾಯ್ತು ಮತ್ತೆ ತುಂಬ ಜನ ಎಲ್ಲರು ನಿಮ್ಮ ಕಾಲೇಜ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನೆ ಪಟ್ಟಿರೋದ್ರಿಂದ ನಮಗೆ ಈ ಕಾಲೇಜಲ್ಲಿ ಬರಕ್ಕೆ ಖುಷಿ ಆಯಿತು ಮೇಡಮ್ ಸೇರಿಸೋಣ ಅಂತ ಅಂದ್ಕೊಂಡಿದಿವಿ ಹಾಂ ಮೇಡಮ್ ಸರಿ ಮೇಡಮ್ ಆಯಿತು ಮೇಡಮ್ ಧನ್ಯವಾದಗಳು ಮೇಡಮ್ ಹಾಂ